ನಗರ ಮತ್ತು ಗ್ರಾಮೀಣ ಬಾಲ್ ಭಾಗಗಳ ಶಾಲೆಗಳು ಎಲ್ಲ ಮಕ್ಕಳಿಗೂ ಶಾಲೆ ಓ ಕಳಿಸೋದು ಅತ್ಯಗತ್ಯ ಈಗಿನ ಕಾಲದಲ್ಲಂತೂ ಎಲ್ಲ ಮಕ್ಕಳ್ಳು ಓದೋದು ವಿದ್ಯೆ ಬುದ್ದಿ ಚೆನ್ನಾಗಿ ಕಲಿಯಲೇಬೇಕು ಅದಕ್ಕೋಸ್ಕರ ಸ್ಕೂಲಿಗೆ ಅಥವಾ ಶಾಲೆಗಳಿಗೆ ಕಳಿಸೇ ಕಳಿಸ್ತಾರೆ ಎಲ್ಲ ಮಕ್ಕಳು ಎಲ್ಲ ವರ್ಗದ ಮಕ್ಕಳಿಗೂ ಎಜುಕೇಷನ್ ಅಥವಾ ವಿದ್ಯೆ ಸಿಗುವುದು ಅವರ ಹಕ್ಕು ಸಾಮಾನ್ಯ ಹಕ್ಕು ಆದ್ದರಿಂದ ಎಲ್ಲ ತಂದೆ ತಾಯಿ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ ಅಥವಾ ಶಾಲೆಗೆ ಕಳಿಸ್ತಾರೆ ಹಾವಿಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಭಾಗದ ಶಾಲೆಗಳು ಅಂತ ನೋಡಕ್ಕೆ ಹೋದ್ರೆ ಗ್ರಾಮೀಣ ಭಾಗದಲ್ಲಿ ತುಂಬ ಇರುವುದು ಗೌರ್ಮೆಂಟ್ ಸ್ಕೂಲ್ ಅಥವಾ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಯಾಕೆ ಪ್ರೈವೇಟ್ ಅಥವಾ ನಗರದಲ್ಲಿರುವಂತಹ ಖಾಸಗಿ ಶಾಲೆಗಳಿಗಿಂತ ಚೇಂಜ್ ಅಥವಾ ಡಿಫ್ರೆಂಟ್ ಏನಂದರೆ ನಗರದಲ್ಲಿ ಶಾಲೆಗಳಲ್ಲಿ ಅವರು ಎಲ್ಲ ಮಕ್ಕಳಿಗೂ ಯೂನಿಫಾರಮ್ ಕೊಡ್ತಾರೆ ಅದು ಪಕ್ಕಾ ನೀಟಾಗಿ ಕರೆಕ್ಟಾಗಿ ಡ್ರೆಸ್ ಮಾಡಿಕೊಂಡು ಬರಬೇಕು ಎಲ್ಲ ಶಾಲೆಗಳಿಗೂ ಅವರವರದೇ ಆದ ಉಡುಪುಗಳಿರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಸಿಕ್ಕತ್ತೆ ರೀತಿಯಲ್ಲಿ ಇರ್ತವೆ ಕಲರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲ ಡಿಫ್ರೆಂಟಾಗಿ ಇರ್ತವೆ ಹಾಗೂ ಶೂಸ್ ಕಂಪಲ್ಸರಿ ಶೂ ಸಾಕ್ಸ್ ಕಂಪಲ್ಸರಿ ಇರುತ್ತೆ ಆದರೆ ಗ್ರಾಮೀಣ ಭಾಗದಲ್ಲಿ ಹೋಗೋ ಮಕ್ಕಳು ಶೂ ಹಾಕೋಲ್ಲ ಚಪ್ಪಲಿಯಲ್ಲೇ ಬರ್ತಾರೆ ಹಾಗೂ ನಮ್ಮ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ ಇರತ್ತೆ ಮಧ್ಯಾಹ್ನದ ಊಟ ಬಿಸಿಯೂಟ ಹೀಗೆ ಆದ ಆದರೆ ಅದೇ ನಮ್ಮ ಪ್ರೈವೇಟ್ ಅಥವಾ ಖಾಸಗಿ ಶಾಲೆಗಳಲ್ಲಿ ಆ ಥರ ಫೆಸಿಲಿಟಿ ಇರೋಲ್ಲ ಯಾಕೆ ಅಂದರೆ ಅದು ಅವರೇ ತರಬೇಕು ಅಂತ ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿರುವಂತಹ ಸ್ಕೂಲಲ್ಲಿ ಏನಕ್ಕೆ ಊಟ ಕೊಡ್ತಾರೆ ಅಂದರೆ ಅಟ್ ಲೀಸ್ಟ್ ಊಟ ಅನ್ನೋ ಕಾರಣಕ್ಕಾದ್ರೂ ಮಕ್ಕಳನ್ನ ಸ್ಕೂಲಿಗೆ ಜನ ಸೇರಿಸಲಿ ಯಾಕೆಂದರೆ ಎಷ್ಟೋ ಜನ ಹಳ್ಳಿಯಲ್ಲಿರೋರು ಮಕ್ಕಳು ಶಾಲೆಗೋಗೋ ಬದಲು ನಮ್ಮ ಜೊತೆ ಕೆಲ್ಸಕ್ಕೆ ಬಂದರೆ ಅಲ್ಲಿ ದುಡಿಯಬಹುದು ಅನ್ನೋವಂತಹ ಮನ್ನೊ ಮನವನ್ನು ಇಟ್ಟು ಇಟ್ಕೊಂಡಿರ್ತಾರೆ ಅದಕ್ಕಾಗಿ ಈ ಥರ ಕೆಲಸನ ಮಾಡಿಸ್ತಾರೆ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗೋ ಬದಲು ನಮ್ಮ ಜೊತೆ ಕೆಲ್ಸಕ್ಕೆ ಬರಲಿ ಅಂತ ಅದನ್ನು ತಡಿಯೋಕ್ಕೆ ಅಂತ ಮಧ್ಯಾಹ್ನ ಬಿಸಿಯೂಟ ಮಕ್ಕಳಿಗೆ ನಾವೇ ಕೊಡ್ತೀವಿ ಹಾಲನ್ನು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಕಳಿಸಿ ಅಂತ ಹೇಳೋ ರೀತಿಯಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಲು ಪ್ರಚೋದಿಸಲು ಈ ಥರ ಫೆಸಿಲಿಟೀಸನ್ನ ಕೊಡ್ತಾರೆ ಆದರೆ ಅಲ್ಲೂ ಕೂಡ ಕೆಲವು ದಿನ ಅಷ್ಟೇ ನಡೆಯುತ್ತೆ ಏಕೆಂದರೆ ಆರೋಗ್ಯಕರವಾಗಿಲ್ಲದಂತಹ ಊಟನ ಕೊಡ್ತಾರೆ ಹಾಳಾಗಿರುವಂತಹ ಊಟ ಕೊಡ್ತಾರೆ ಅಡುಗೆ ಮಾಡುವಾಗ ಎಷ್ಟೊಂದು ಕ್ರಿಮಿ ಇರುತ್ತೆ ಅಂದರೆ ಕೋಕ್ರೋಚ್ ಅಥವಾ ಜಿರಳೆ ಈ ಥರ ಚಿಕ್ಕ ಚಿಕ್ಕ ಹುಳಗಳಿರುವಂತಹ ಪದಾರ್ಥಗಳು ಊಟದಲ್ಲಿ ಮಿಕ್ಸ್ ಆಗಿರ್ಬೋದು ಅದು ಅವ್ರಿಗೆ ಗೊತ್ತಿಲ್ಲದೇ ಆಗಿರುತ್ತೆ ಮತ್ತು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಹೆಚ್ಚಾಗಿ ಇಂಗ್ಲೀಷ್ ಬಳಸಲ್ಲ ಅವ್ರು ಅವರ ಪ್ರಾದೇಶಿಕ ಭಾಷೆನೇ ಬಳಸ್ತಾರೆ ಸೊ ಅದನ್ನ ತಡ್ಯೋಕ್ಕೆ ನಾವು ಇಂಗ್ಲೀಷನ್ನ ಕಲಿಯಬೇಕು ಮುಂದೆ ಬೆಳಿಬೇಕು ಈಗಿನ ಕಾಲದಲ್ಲಿ ಮುಂದೆ ಬೆಳಿಬೇಕು ಅಂದರೆ ಇಂಗ್ಲೀಷ್ ಕಲಿಯೋದು ಅತ್ಯಗತ್ಯ ಈ ಇಂಗ್ಲೀಷ್ ಕಲಿಯಬೇಕು ಅಂದರೆ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳಲ್ಲಿ ಅದು ತುಂಬ ಕಷ್ಟ ಅಲ್ಲಿ ಅವರ ಗ್ರಾಮೀಣ ಪ್ರದೇಶದ ಭಾಷೆ ಬಳ್ಸ್ತಾರೆ ಹೊರತು ಇಂಗ್ಲೀಷ್ ಬಳಸೋದು ತುಂಬಾ ತುಂಬ ಕಡಿಮೆ ಆದರೆ ನಗರದ ಶಾಲೆಗಳಲ್ಲಿ ಇಂಗ್ಲೀಷನ್ನೇ ಮಾತಾಡಬೇಕು ಅನ್ನುವಂಥ ಹೇರಳ ಮಾಡ್ತಾರೆ ಯಾಕೆ ಅಂದರೆ ಇಂಗ್ಲೀಷನ್ನ ಕಲಿಯಲೇಬೇಕು ಎಂಥಾ ಇಂಡಸ್ಟ್ರೀಗೆ ಹೋದರೂ ಅಥವಾ ಎಂಥಾ ಜಾಗಕ್ಕೆ ಕೆಲ್ಸಕ್ಕೆ ಹೋದ್ರೂ ಈಗ ಇಂಗ್ಲೀಷ್ ತುಂಬಾ ಮುಖ್ಯ ಅತ್ಯಗತ್ಯ ಅದಕ್ಕೆ ಅದನ್ನು ಕಲ್ಯೋದಕ್ಕೋಸ್ಕರ ನಗರದಲ್ಲಿರುವಂತಹ ಶಾಲೆಗಳು ಪ್ರಚೋದಿಸುತ್ತಾರೆ ಎಲ್ಲ ಸಬ್ಜೆಕ್ಟ್ಸು ಇಂಗ್ಲೀಷಲ್ಲೇ ಇರ್ತವೆ ಇಂಗ್ಲೀಷನ್ನೇ ಓದಬೇಕು ಇಂಗ್ಲೀಷನ್ನೇ ಮಾತಾಡಬೇಕು ಇಂಗ್ಲೀಷ್ ಈ ಮಕ್ಕಳು ಮಕ್ಕಳು ಜೊತೇಲಿ ಮಾತಾಡ್ಬೇಕು ಅಂದರೂ ಅದು ಇಂಗ್ಲೀಷಲ್ಲೇ ಮಾತಾಡಬೇಕು ಪಾಠನ ವಿಸ್ತರಣೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದರೂ ಅದಲ್ಲಿ ಇಂಗ್ಲೀಷ್ ಪದಾನೇ ಯೂಸ್ ಮಾಡ್ತಾರೆ ಕನ್ನಡ ಸಬ್ಜೆಕ್ಟ್ ಇದ್ದರೆ ಮಾತ್ರ ಕನ್ನಡ ಹಿಂದಿ ಸಬ್ಜೆಕ್ಟ್ ಇದ್ದರೆ ಮಾತ್ರ ಹಿಂದಿ ಅದನ್ನ ಬಿಟ್ಟು ಬೇರೆ ಎಲ್ಲ ಲಿಟ್ರೇಚರ್ ಅಲ್ಲದೆ ಇರುವಂತಹ ಸಬ್ಜೆಕ್ಟ್ಸ್ ಅಂದರೆ ಸೈನ್ಸ್ ಸೋಶಿಯಲ್ ಸಮಾಜ ವಿಜ್ಞಾನ ಈ ಥರ ಸಬ್ಜೆಕ್ಟ್ಸ್ಗಳನ್ನ ನಮ್ಮ ನಗರದಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಅವರವರ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಕ್ಕೆ ಗ್ರಾಮೀಣದಲ್ಲಿರುವಂತಹ ಶಾಗಳಿಗಿಂತ ಖಾಸಗಿ ಶಾಲೆಗಳು ಅಂದರೆ ನಗರದಲ್ಲಿರುವ ಶಾಲೆಗಳು ಒಳ್ಳೆಯದು ಅಂತ ನನಗೆ ಅನ್ನಿಸುತ್ತೆ ಆದರೆ ಕಲಿಯೋ ಮಕ್ಕಳು ಎಲ್ಲಿದ್ದರೂ ಕಲೀತಾರೆ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅದನ್ನು ತಲೆಲ್ಲಿಟ್ಕೊಂಡ್ರೆ ಈ ಗ್ರಾಮೀಣ ಸ್ಕೂಲಲ್ಲಿ ಓದೋ ಮಕ್ಕಳು ಕೂಡಾ ಸಾಧನೆ ಮಾಡಿರೋರ್ತಾರೆ ಅದನ್ನು ನಾವು ಇನ್ನು ಯೋಚನೆ ಮಾಡಬೇಕಾಗತ್ತೆ ಗ್ರಾಮೀಣದಲ್ಲಿ ನಗರಕ್ಕೆ ಕಂಪೇರ್ ಮಾಡಿದರೆ ಅಥವಾ ಹೋಲಿಸಿದರೆ ಗ್ರಾಮೀಣದ ಶಾಲೆಗಳು ಕಡಿಮೆ ಫೀಸ್ ಇಸ್ಕೋತಾರೆ ಆದರೆ ನಗರದಲ್ಲಿ ಲಕ್ಷಾಂತರ ರೂಪಾಯಿ ಇಸ್ಕೋತಾರೆ ಒಂದು ವರ್ಷಕ್ಕೆ ಅದೇ ಟ್ಯೂಷನ್ ಫೀಸ್ ಅನ್ನೋದಕ್ಕಾಗ್ಲಿ ಪುಸ್ತಕ ಅನ್ನೋದಕ್ಕಾಗ್ಲಿ ಯುನಿಫಾಮು ಬ್ಯಾಗು ಮತ್ತು ಸ್ಪೋರ್ಟ್ಸ್ ಈ ಥರ ವಿವಿಧ ಕಾರಣಗಳೇಳಿ ತುಂಬಾ ದುಡ್ಡು ಕೀಳ್ತಾರೆ ಆದರೆ ಗ್ರಾಮೀಣದಲ್ಲಿ ಅದು ಅಷ್ಟಾಗಿ ಇರೋಲ್ಲ ತುಂಬ ಕಡಿಮೆ ಇರ್ತವೆ ಗ್ರಾಮೀಣದಲ್ಲಿ ಮಕ್ಕಳು ಅವರು ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಹೊಡೆದು ಬಡಿದಾದ್ರೂ ನಗರದ ಶಾಲೆಗಳಲ್ಲಿ ಮಕ್ಕಳಿಗೆ ಡಿಸಿಪ್ಲಿನನ್ನ ಕಲ್ಸೋಕ್ಕೆ ಟ್ರೈ ಮಾಡ್ತಾರೆ ಹಾಗಂತ ಗ್ರಾಮೀಣದಲ್ಲಿ ಇಲ್ಲ ಅಂತಲ್ಲ ಗ್ರಾಮೀಣದಲ್ಲೀನೂ ಮಕ್ಕಳು ತುಂಬ ಸಾಂಸ್ಕೃತಿಕವಾಗಿ ಮೇಲಿದ್ದಾರೆ ಅವರ ತಂದೆ ತಾಯಿ ಜೊತೆ ತುಂಬ ತಿಳಿವಳಿಕೆಯಿಂದ ತಿ ಸಾಂಸ್ಕೃತಿಕವಾಗಿ ಸೌಜನ್ಯವಾಗಿ ಬೆಳಿತಾರೆ ಆದರೆ ನಗರದಲ್ಲಿರೋ ಮಕ್ಕಳು ಇಲ್ಲಿನ ಧೂಳು ಪೊಲ್ಯೂಷನ್ನು ಬೇರೆ ಜನರನ್ನು ನೋಡಿ ಈ ಏನಂತಾರೆ ಕೆಟ್ಟ ದುರಭ್ಯಾಸಗಳಿಗೆ ಬೇಗನೇ ಅಡಿಕ್ಟ್ ಆಗ್ತಾರೆ ಯಾಕೆಂದರೆ ಜನ ಅಥವಾ ಚಿಕ್ಕ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಏನು ನಡಿತಾ ಇದೆ ಅದನ್ನು ಅತಿ ವೇಗವಾಗಿ ಕ್ಯಾಚ್ ಮಾಡ್ತಾರೆ ಅಥವಾ ಕಲೀತಾರೆ ಇದನ್ನ ನೋಡಿದ್ರೆ ಗ್ರಾಮೀಣದಲ್ಲಿ ಜಾಸ್ತಿ ಜನ ಮುಗ್ದರಿರ್ತಾರೆ ಅಥವಾ ಕಡಿಮೆ ಹಾಳಾಗಿರ್ತಾರೆ ಆದರೆ ನಗರದಲ್ಲಿ ಪ್ರತಿದಿನ ಅವರ ತಂದೆ ತಾಯಿಯಾಗಿರ್ಬೋದು ಅವ್ರ ಮನೇಲಿ ಅವ್ರ ಮಕ್ಕಳನ್ನು ನೋಡ್ಕೋಳೋಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ಕೆಟ್ಟ ದುರಾಭ್ಯಾಸಕ್ಕೆ ಬೇಗನೇ ಪ್ರಚೋದಿತರಾಗ್ತಾರೆ ಇದನ್ನು ನೋಡಿದರೆ ನಮಗೆ ನಗರಕ್ಕಿಂತ ಗ್ರಾಮೀಣದ ಶಾಲೆಯೇ ಸರಿ ಅಂತ ಅನಿಸುತ್ತೆ